ನಿನ್ನೆ ನಾನು ನಿಮ್ಮ ಹೋಟೆಲಿನಿಂದ ಒಂದು ಥಾಲಿ ತರಿಸಿದ್ದೇನೆ ಆರ್ಡರ್ ಮಾಡಿ ಮತ್ತೆ ಒಂದು ಮಸಾಲೆ ದೋಸೆ ತರಿಸಿದ್ದೇನೆ ಅದು ತುಂಬ ಒಳ್ಳೆಯದು ಇತ್ತು ಅದು ಸಾಂಬರೆಲ್ಲ ಒಳ್ಳೇದಿತ್ತು ಪಲ್ಯವೆಲ್ಲ ಒಳ್ಳೇದಿತ್ತು ಅದು ಸ್ವಲ್ಪ ಅನ್ನ ಸಹ ಅನ್ನ ಕೂಡ ಒಳ್ಳೇದಿತ್ತು ಅಂದರೆ ಮತ್ತೆ ಮಸಾಲೆ ದೋಸೆಯಲ್ಲಿ ಸ್ವಲ್ಪ ಇದು ಪಲ್ಯ ಅದರದ್ದು ಒಂದು ಉಂಟಲ್ಲ ಅದು ಸ್ವಲ್ಪ ಎಲ್ಲಾ ಒಳ್ಳೆದುಂಟು ಅದಕ್ಕೆ ಎಷ್ಟು ನೀವು ಮಸಾಲೆ ದೋಸೆಗೆ ಎಪ್ಪತ್ತು ರೂಪಾಯಿ ಹಾಕಿದ್ದೀರಿ ಮತ್ತೆ ಥಾಲಿಗೆ ಇನ್ನೂರು ರೂಪಾಯಿ ಹಾಕಿದ್ದೀರಿ ಅದು ರೇಟ್ ಕೂಡ ಸರಿ ಉಂಟು ಏನು ತೊಂದರೆಯಿಲ್ಲ ಅದೆಲ್ಲ ಒಳ್ಳೇದುಂಟು ನನಗೆ ತುಂಬ ರುಚಿಯಾಯಿತು ಕಾಯಿ ಪಲ್ಯವೆಲ್ಲ ರುಚಿಯಿತ್ತು ಪಾಯ್ಸವೆಲ್ಲ ಒಳ್ಳೇದಿತ್ತು ಪೂರಿ ಮತ್ತು ಅದರಲ್ಲಿ ರೊಟ್ಟಿ ಪೂರಿಯೆಲ್ಲ ಇತ್ತು ಅದೆಲ್ಲ ರುಚಿಯಿತ್ತು ಅನ್ನ ಕೂಡ ಅನ್ನ ಸ್ವಲ್ಪ ಇದು ಆಗ್ತಿತ್ತು ಅದು ಸ್ವಲ್ಪ ನಮಗೆ ಇಷ್ಟವಿಲ್ಲ ಅದರ ಅನ್ನ ಆದರೆ ಮತ್ತೆ ಬೇರೆಯೆಲ್ಲ ಎಲ್ಲ ವಿಷಯದ್ದೆಲ್ಲ ಒಳ್ಳೇದಿತ್ತು ಮತ್ತೆ ಮಸಾಲೆ ದೋಸೆ ಕೂಡ ಎಲ್ಲ ಒಳ್ಳೇದಿತ್ತು ಮತ್ತೆ ನಾನು ನೀವು ಡೆಲಿವರಿ ಮನೆಗೆ ಕೊಡ್ತೀರಲ್ಲ ಕೊಟ್ಟಿದ್ದಿರಲ್ಲ ಅದು ಸ್ವಲ್ಪ ಬೇಗ ಕೊಡಬೇಕು ಇಲ್ಲಿ ಜನರಿಗೆ ಸ್ವಲ್ಪ ಗೆಸ್ಟೆಲ್ಲ ಬರ್ತಾರಲ್ಲ ಅವರಿಗೆ ಸ್ವಲ್ಪ ಲೇಟ್ ಆಗ್ತದೆ ಅವರಿಗೆ ಕಾಯ ಬೇಕಾಗ್ತದೆ ಅಲ್ಲ ಅದಕ್ಕೆ ಸ್ವಲ್ಪ ಬೇಗ ಆಗಿ ನೀವು ಕಳಿಸಿಕೊಡಿ ನಿಮ್ಮ ನಿಮ್ಮ ಹೊಟೇಲಿಂದಲೇ ನಾನು ತರಿಸುವುದು ಯಾವಾಗಲೂ ಅದು ನಿನ್ನೆ ಸ್ವಲ್ಪ ಲೇಟಾಯಿತು ಬರುವಾಗ ಡಿಶಸ್ ಅದು ಇನ್ನು ಒಂದು ಸ್ವಲ್ಪ ಬೇಗ ಕಳಿಸಿ ನಾನು ಫೋನ್ ಮಾಡಿದ ತಕ್ಷಣ ಒಂದು ಒಂದು ಅರ್ಧ ಗಂಟೆಯೊಳಗೆ ನೀವು ಕಳಿಸಿಕೊಡಿ ಏಕೆಂದ್ರೆ ಗೆಸ್ಟಿನವರಿಗೆಲ್ಲ ಸ್ವಲ್ಪ ಲೇಟಾಗ್ತದೆ ಅಲ್ಲ ಅವರಿಗೆ ಹೋಗಿ ಹೋಗಬೇಕಾಗ್ತದೆ ಬೇಗ ಅವ್ರು ಸ್ವಲ್ಪ ಇದು ಮಾಡ್ತಾರೆ ಬೇಗ ಬೇಗ ಅಂತ ಹೇಳಿ ಇದು ಮಾಡ್ತಾರೆ ಮತ್ತೆ ನಿಮ್ಮ ಹೋಟೆಲ್ದೆಲ್ಲ ಡಿಶಸೆಲ್ಲ ಒಳ್ಳೇದುಂಟು ಮತ್ತೆ ನಿಮಗಿಂತ ಪೂರಿ ಬಾಜಿ ಕೂಡ ನಾನು ತರಿಸಿದೆ ಒಂದು ಸಲ ಅದು ನನಗೆ ಬಾಜಿ ಸ್ವಲ್ಪ ಒಂದು ಅದು ಅಷ್ಟು ಇದು ರುಚಿ ಆಗಲಿಲ್ಲ ಯಾವಾಗಲೂ ರುಚಿ ಇರ್ತದೆ ಅದು ಮೊನ್ನೆ ಮಾತ್ರ ಸ್ವಲ್ಪ ರುಚಿ ಇರಲಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಫೋನ್ ಮಾಡಿ ಹೇಳಿದೆ ನಾವು ಯಾವಾಗಲೂ ನಿಮ್ಮ ಹೋಟೆಲಿಂದಲೇ ತರಿಸುವುದು ಡಿಶಸ್ ಡಿಶಸೆಲ್ಲ ಅದು ಈಗ ನೀವು ಮತ್ತೆ ನಿಮ್ಮ ಹತ್ರ ನಾನ್ ವೆಜ್ ಉಂಟಲ್ಲ ನಾನ್ ವೆಜ್ ನಾನ್ ವೆಜ್ ಇದ್ದರೆ ನನಗೆ ನಾನು ಯಾವಾಗಲೂ ಆರ್ಡರ್ ಮಾಡಿದರೆ ನೀವು ಕಳಿಸಿಕೊಡಿ ನಮಗೆ ನನಗೆ ಟಿಕ್ಕಯೆಲ್ಲ ಟಿಕ್ಕ ಕಳಿಸಿಕೊಡಿ ಟಿಕ್ಕ ಒಂದು ಸಲ ನಾನು ಅಲ್ಲಿಂದ ತರಿಸಿದ್ದೆ ಬೇರೆ ಹೋಟೆಲಿಂದ ಅದು ಸ್ವಲ್ಪ ಒಳ್ಳೇದಿತ್ತು ಟಿಕ್ಕ ಅದರಲ್ಲಿ ಸ್ವಲ್ಪ ಮೆಣಸು ಸ್ವಲ್ಪ ಹೆಚ್ಚಿತ್ತು ಖಾರ ಹ್ಞೂ ಅದೇ ನಿಮ್ಮ ಹೋಟೆಲ್ನಲ್ಲಿದ್ದರೆ ನಾನು ಅದೆಲ್ಲ ತರಿಸ್ತಿದ್ದೆ ನನಗೆ ಗೊತ್ತಿರಲಿಲ್ಲ ನಿಮ್ಮ ಹೋಟೆಲಿನಲ್ಲಿ ಎಲ್ಲ ಉಂಟಂತ ನಾನು ನಿಮಗೆ ಫೋನ್ ಮಾಡಲಿಲ್ಲ ಹೌದು ಮತ್ತೆ ನಿಮ್ಮ ಹತ್ರ ಮತ್ತೆ ಬೇರೆ ಯಾವುವೆಲ್ಲ ಡಿಶಸ್ ಉಂಟು ಬ್ರೋಸ್ಟೆಡೆಲ್ಲ ಉಂಟ ಇಲ್ಲವ ಆಯಿತು ಮತ್ತೆ ನಾನು ಬೇರೆ ಹೋಟೆಲಿಂದ ಒಂದು ಸಲ ಬ್ರೋಸ್ಟೆಡ್ ತರಿಸಿದ್ದೆ ಅದು ಒಳ್ಳೇದಿತ್ತು ಅಂದರೆ ಅದು ನಮಗೆ ಅಲ್ಲಿ ಎಲ್ಲಿ ಬೇರೆ ಹೋಟೆಲಿಂದ ತಿಂದು ಮತ್ತೆ ಇಲ್ಲಿದ್ದು ಸ್ವಲ್ಪ ರುಚಿಯೆಲ್ಲ ನಮಗೆ ಸ್ವಲ್ಪ ಇದಾಯಿತು ಡಿಫರೆನ್ಸ್ ಆಯಿತು ಅದಕ್ಕೋಸ್ಕರ ನಾನು ಹೆಚ್ಚಾಗಿ ನಾನು ವೆಜ್ಜೆ ತಿನ್ನುವುದು ವೆಜ್ಜೆ ತರಿಸುವುದು ನಾ ಹೋಟೆಲಿಂದ ವೆಜ್ ತಂದು ತರಿಸುವುದು ನಿಮ್ಮ ಹೋಟೆಲಿಂದಲೇ ನಾವು ತರಿಸುವುದು ಮತ್ತೆ ಹೋಗುವಾಗ ಕೂಡ ನಿಮ್ಮ ಹೋಟೆಲಿಂದಲೇ ಹೋಗಿ ನಾನು ತಿನ್ನೋದು ನನಗೆ ಒಳ್ಳೇದಾಗ್ತದೆ ಅದು ಡಿಶ್ ಇದು ನಾಷ್ಟವೆಲ್ಲ ಒಳ್ಳೆದಿರ್ತದೆ ಅದು ಬ್ರೇಕ್ಫಾಸ್ಟ್ ಎಲ್ಲ ಒಳ್ಳೇದಿರ್ತದೆ ಇದು ಅನ್ನ ಕೂಡ ಒಳ್ಳೆ ಇರ್ತದೆ ಇರ್ತದೆ